ಸಾರ್ ನಮಸ್ತೆ ನನ್ನ ಹೆಸ್ರು ಸೆಬಾಷ್ಟಿಯನ್ ಅಂತ ಹೇಳ್ಬುಟ್ಟು ನನಗೆ ಸಿಲಿಂಡರ್ ಬೇಕಿತ್ತು ಹೊಸದು ಸೊ ಮನೆ ಕ ಮನೆ ಬೇರೆ ಕಡೆ ಮಾಡಿದ್ವಿ ಹಾಗಾಗಿ ಗ್ಯಾಸ್ ಬೇರೆ ಖಾಲಿಯಾಗಿಬಿಟ್ಟಿದೆ ಹಾ ಹೌದು ಹುಂ ನಾನು ಸಿಲಿಂಡರ್ ಬುಕ್ ಮಾಡಿದ್ದೆ ಹೊಸ ಸಿಲಿಂಡರ್ ಬೇಕು ನನಗೆ ಸ್ವಲ್ಪ ಅರ್ಜೆಂಟ್ ಇದೆ ಹಾಂ ಹೌದು ಸರ್ ನಾನು ಆನ್ಲೈನಲ್ಲಿ ಪೇಮೆಂಟ್ ಬೇಕಾದ್ರೆ ಮಾಡ್ತೀನಿ ನನಗೆ ಒಂಚೂರು ಯಾವಾಗ ಬರುತ್ತೆ ಅಂತ ಹೇಳ್ತೀರಾ ಹಾಂ ಹಾಂ ಹೌದಾ ಸಾರ್ ಹ್ಞೂ ಸರಿ ಐ ಡಿ ಹೇಳಲಾ ಸರ್ ಮೊಬೈಲ್ ನಂಬರ್ ಬಂದ್ಬಿಟ್ಟು ಎಯ್ಟ್ ನೈನ್ ಸೆವೆನ್ ಒನ್ ಫೋರ್ ಒನ್ ಝೀರೋ ಸೆವೆನ್ ಟು ಸೆವೆನ್ ಹಾಂ ಸಾರ್ ಐ ಡಿ ಬಂದ್ಬಿಟ್ಟು ಟೂ ಡಬಲ್ ಒನ್ ಡಬಲ್ ನೈನ್ ಒನ್ ಝೀರೋ ಎಯ್ಟ್ ನೈನ್ ಹಾಂ ಸಾರ್ ಹಾ ಓಕೆ ಓಕೆ ಹಾಂ ನಾಳೆ ಬರುತ್ತಾ ಸರಿ ಸರ್ ನಾನು ಹಂಗ್ ಆನ್ಲೈನಲ್ಲಿ ಅಲ್ಲೇ ಪೇಮೆಂಟ್ ಮಾಡ್ತೀನಿ ಹಂಗಾರೆ ಹಾಂ ಓಕೆ